ಹಲೋ ಆಭರಣ ಜುವೆಲರ್ಸ್ ಹೌದು ಕುಮಟ ಬ್ರಾಂಚ್ ಇಂದ ಮಾತಾಡ್ತಿದೀವಿ ಏನು ಬೇಕಾಗಿತ್ತು ಅಡ್ಡಿಯಿಲ್ಲ ಹೌದಾ ಸರ್ ಈಗ ನಿನ್ನೆ ಇವತ್ತಿನ ರೇಟ್ ಪ್ರಕಾರ ನಾಲ್ಕು ಸಾವಿರದ ಐದ್ನೂರ ಎಪ್ಪತ್ತೈದೂ ನಡೀತಾಯಿದೆ ಪ್ರತಿ ಗ್ರಾಮ್ಗೆ ನಿಮಗೆ ಹ್ಞೂ ಬೆಳ್ಳಿಗೆ ಬೆಳ್ಳಿಗೆ ಹತ್ತತ್ತಿರ ಗ್ರಾಮ್ ಇದು ಕೆಜಿ ಲೆಕ್ಕದಲ್ಲಿ ಎಂಬತ್ತು ಸಾವಿರ ಆಗಿದೆ ಹೌದಾ ಚಿನ್ನ ಪ್ರತಿ ಗ್ರಾಮ್ಗೆ ನಾಲ್ಕು ಸಾವಿರದ ಐದ್ನೂರ ಎಪ್ಪತ್ತೈದ್ ಆಗುತ್ತೆ

ಡಿಸೈನ್ಸ್ ಕಲೆಕ್ಷನ್ ವೆಸ್ಟರ್ನ್ ಕಲೆಕ್ಷನ್ ಸಹ ಇದೆ ಇಂಡಿಯನ್ ಟ್ರೆಡೀಷ್ನಲ್ ಕಲೆಕ್ಷನ್ ಸಹ ಇದೆ ಓಲ್ಡ್ ಟ್ರೆಡೀಷನ್ ಕಲೆಕ್ಷನ್ ಸಹ ಇದೆ ನೆಕ್ಲೇಸಿಂದ ಹಿಡಿದು ಕರಿಮಣಿ ಇಂದ ಹಿಡಿದು ಎಲ್ಲದು ಇದೆ ಇಲ್ಲ ಅಕ್ಚುಲಿ ಕಸ್ಟಮರ್ಸ್ನೆಲ್ಲ ನಗು ಮುಖ ಅಥವಾ ಒಂಥರ ದೈ ಡಿಲೈಟ್ಸ್ ಸ್ಮೈಲಿಂದನೇ ವೆಲ್ಕಮ್ ಮಾಡ್ಕೋಬೇಕು ಅಂತ ನಮ್ದು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಹೇಳಿದ್ದಾರೆ ಓಕೆ ಹೇಳಿ ಓಕೆ ಹೇಳಿ ಹೇಳಿ ಯಾವ್ತರ ಡಿಸೈನ್ಸ್ ಇಷ್ಟ ಪಡ್ತೀರ ನೀವೂ ಓಕೆ ಓಕೆ ತ್ಯಾಂಕ್ ಯು ಓಕೆ ರಿಂಗಾ ಚೈನಾ ಓಕೆ ಇವರೇ ಪ್ಲಾಟಿನಮ್ ತುಂಬ ಕಾಸ್ಟ್ಲಿ ಆಗುತ್ತೆ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದ್ವರೆಗೆ ಪ್ರತಿ ಗ್ರಾಮ್ಗೆ ಆಗುತ್ತೆ ಇರಲಿ ಅಡ್ಡಿಯಿಲ್ಲ ನೀವು ಯಾ ಇರಲಿ ನಮ್ಮ ರೇಟೂ ತಿಳ್ಸೋದು ನಮ್ಮ ಕರ್ತವ್ಯ ಅಲ್ವ ಅದ್ನೆ ಹೇಳ್ತಾಯಿದೀನಿ ಓಕೆ ಸರಿ ನಮ್ದು ವಿಸಿಟ್ ಮಾಡಿ ನೀವು ಯಾವುದು ನಿಮಗೆ ಯಾವ ಥರ ಕಲಿ ನಮ್ದೂ ಕುಮಟ ಬಸ್ ಸ್ಟ್ಯಾಂಡ್ ಇಳ್ದ ತಕ್ಷಣ ಇದೂ ರೈಲ್ವೆ ಬ್ರಿಜ್ ದಾಟಿದ ತಕ್ಷಣ ರೈಟ್ ಸೈಡಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಹಾಂ ಹೌದು ಸರೀ ನಾಳೆ ವಿಸಿಟ್ ಮಾಡಿ ಹಾಂ ಕುಮಟ ಮಾಸ್ತಿಕಟ್ಟೆ ಸರ್ಕಲ್ ಹತ್ತಿರ ಬರುತ್ತೆ ಸರಿ ಓಕೆ ಓಕೆ ಓಕ್